ಚಿಕ್ಕಮಂಗ್ಳೂರಲ್ಲಿ ಇದು ಕಾಫಿಯನ್ನು ತುಂಬ ಜಾಸ್ತಿ ಬೆಳೆಸ್ತಾರೆ ಇದರಿಂದ ತುಂಬ ಜೀವನಗಳೂ ನಿರ್ಧಾರವಾಗಿರುತ್ತೆ ಆಮೇಲೆ ಇದು ಎಸ್ ಜಿ ಎನ್ ಎಸ್ ಅಗ್ರೋ ಫುಡ್ ಇಂಡಸ್ಟ್ರಿಸ್ ಇದೆ ಇಲ್ಲೆ ಕಡೂರು ಹತ್ರ ಚಿಕ್ಕಮಂಗ್ಳೂರ್ ಹತ್ರ ಬರುತ್ತೆ ಅದು ಅದು ಅದರಲ್ಲಿ ಇದು ಇಂಡಸ್ಟ್ರೀಸ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿರ್ತಾರೆ ಅವರೆಲ್ಲ ಅವ್ರ ಜೀವನಯಲ್ಲ ಬರೀ ಇಂಡಸ್ಟ್ರಿ ಮೇಲೆ ಈ ಇನ್ಕಮ್ ಮೇಲೆ ಒ ಇದು ಇದ್ದಾಗಿರುತ್ತೆ ಓವರ್ ಆಲ್ ಫ್ಯಾಮ್ಲಿ ಫ್ಯಾಮ್ಲಿಗಳೇ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಜ್ಜನೋ ಯಾ ಇಡಿ ಫ್ಯಾಮ್ಲಿ ಫ್ಯಾಮ್ಲಿಗಳೆ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಇದರಿಂದ ತುಂಬ ಡಿಪೆಂಡೇಬಲ್ ಆಗಿರುತ್ತೆ ಇಂಡಸ್ಟ್ರೀಸ್ ಅಂತ ಹೇಳ್ತಿನಿ